ನಾನು ದಿನನಿತ್ಯ ರನ್ನಿಂಗ್ ಮಾಡ್ತೀನಿ ಅದರಲ್ಲೂ ಟ್ರಯಲ್ ರನ್ನಿಂಗ್ ಮಾಡಿದ್ದೀನಿ ಹಲವಾರು ರೀತಿಯ ರನ್ನಿಂಗ್ಗಳನ್ನು ಮಾಡಿ ದಿನನಿತ್ಯ ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ಇದರಿಂದ ನನಗೆ ತುಂಬ ಸಹಾಯ ಆಗಿದೆ ಹೇಗೆ ಅಂದರೆ ನನ್ನ ಮೂಳೆಗಳನ್ನು ಕೂಡ ಗಟ್ಟಿ ಮಾಡಿದೆ ಮತ್ತು ನನ್ನ ನನ್ನ ದೇಹದಲ್ಲಿ ಹೆಚ್ಚುವರಿ ಕೊಬ್ಬಿನಂಶ ಇತ್ತು ಅದೂ ಕೂಡ ತುಂಬಾ ಕಡಿಮೆ ಆಗಿದೆ ಅದರಿಂದ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಏಕೆ ಅಂದ್ರೆ ನಾನು ದಿನನಿತ್ಯ ರನ್ನಿಂಗ್ ಮಾಡೋದರಿಂದ ತುಂಬಾ ಹೆಚ್ಚು ಆ್ಯಕ್ಟಿವಾಗಿರಲು ಮತ್ತು ನನ್ನ ಹೃದಯನಾಳದ ಆರೋಗ್ಯವನ್ನು ಕೂಡ ಸುಧಾರಿಸಿದೆ ಸದೃಢವಾಗಿ ನನ್ನ ಸ್ನಾಯುಗಳು ಕೂಡ ಚೆನ್ನಾಗಿದೆ ಆದ್ದರಿಂದ ನಾನು ಇದೊಂದು ದೇಹವನ್ನು ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಂಡಿದೀನಿ ರನ್ನಿಂಗ್ ಮಾಡಿಕೊಂಡು ಆದ್ದರಿಂದ ನನಗೆ ಒಳ್ಳೆಯ ಬೆನಿಫಿಟ್ ಸಿಕ್ಕಿದೆ ಅದರಿಂದ ನಾನು ದಿನನಿತ್ಯ ರನ್ನಿಂಗ್ ಮಾಡ್ತಾನೇ ಇರ್ತೀನಿ